ಹಾಂ ಹಲೋ ಮೇಡಮ್ ನೀವು ತರ್ಕ್ ನಮ್ಗೆ ತರಕಾರಿ ಬೇಕಾಗಿತ್ತು ರೀ ಹಾಂ ಟಮ್ಯಾಟ್ ನಮ್ಗೆ ಟಮ್ಯಾಟೋ ಬೇಕಾಗಿತ್ತು ರೀ ಹೆಂಗೆ

ಹಾಂ ಕಡಿಮೆ ಆಗಲ್ರೀ ಟ್ವೆಂಟಿ ಫೈವ್ ಅಂದರೆ ಜಾಸ್ತಿ ಆಯಿತಲ್ಲ ಒಂದು ಕೆ ಜಿಗೆ ಹ್ಞೂ

ಇಲ್ಲ ನಮ್ಗೆ ಜಾಸ್ತಿ ಆಯ್ತು ಅದು ನಾವು ಹೇಳೋದು ನಮ್ಗೆ ಇಪ್ಪತ್ತು ನೋಡಿರಿ ನಮ್ಮದೂ ಬೇಡ ನಿಮ್ಮದೂ ಬೇಡ ಇಪ್ಪತ್ತು ಕೊಡ್ತೀನಿ ಇಪ್ಪತ್ತು ರೂಪಾಯಿ ಇಲ್ಲ ಅದು ಜಾಸ್ತಿ ಆಯಿತಲ್ಲಾ ಏನು ತ್ರೀ ರುಪೀಸಿಗೆ ನೀವು ಹಿಂಗ್ ಮಾಡ್ತಿದ್ದೀರಾ ನೀವು ಟ್ವೆಂಟಿ ರುಪೀಸಿಗೆ ಕೊಡ್ತೀನಿ ಇಪ್ಪತ್ತು ರೂಪಾಯ್ಗೇ ಇದು ಮಾಡಿ ಹ್ಞೂ ಬ್ಯಾ ಇರಲಿ ತೊಗೊಳ್ರಿ ಇಪ್ಪತ್ತೆರಡು ಮಾಡಿರಿ ನಿಮ್ಮದೂ ಬೇಡ ನಮ್ಮದೂ ಬೇಡ ಇಪ್ಪತ್ತೆರಡು ಮಾಡಿ ನಮ್ಗೆ ಟಮ್ಯಾಟೋ ಮತ್ತು ತರ್ಕಾರಿಯೂ ಬೇಕಾಗಿತ್ತು ರೀ ಹಲ್ಸಿಕಾಯಿ ಪಲ್ಯ ಏನಾದರೂ ಇದ್ಯಾ ರೀ ನಿಮ್ಮ ಹತ್ರ ಅಂದರೆ ಅದು ಎಷ್ಟು ರೀ ಮೆಂತ್ಯ ಬಾಜಿ ಎಷ್ಟಕ್ಕೆ ಹೇಳ್ತೀರ್ ನಿಮ್ಮ ಕಡೆ ಒಂದು ಎರಡು ಸೂಡಿಗೆ ಟ್ವೆಂಟಿ ರುಪೀಸು ಟೆನ್ ಹತ್ತು ರೂಪಾಯ್ಗೆ ಒಂದು ಸೂಡಾ ರೀ ಹತ್ತು ರೂಪಾಯ್ಗೆ ಎರಡು ಕೊಡ್ತಾರಲ್ರೀ ಬೇರೆ ಕಡೆ ನೀವು ಹೆಂಗ್ ಹತ್ತು ರೂಪಾಯಿ ಅಲ್ಲ ಹತ್ತು ರೂಪಾಯ್ಗೆ ಎರಡು ಕೊಡ್ತಾರೆ ರೀ ಹದಿನೈದು ರೂಪಾಯ್ಗೆ ಎರಡು ಮಾಡಿರಿ ಇದು ಟಮ್ಯಾಟೋನೂ ಆಯ್ತು ಇಪ್ಪತ್ತೆರಡು ರೂಪಾಯಿ ಹದಿನೈದು ರೂಪಾಯ್ಗೆ ಎರಡು ಮಾಡಿರಿ ನಮ್ಮದೂ ಬೇಡ ನಿಮ್ಮದೂ ಬೇಡ ಅವನ್ನ ಹೆಂಗೆ ಕೊಡ್ತೀರಾ ನೀವು ಏನು ನಾವೇ ಬಂದು ತೊಗೊಬೇಕಾ ಅಥವಾ ನೀವು ಏನಾದರೂ ಮಾಡ್ತೀರಾ ಹಾಂ ಹಾಂ ಆಯ್ತು ತೊಗೊಳ್ರಿ ಹ್ಞೂ ತ್ಯಾಂಕ್ ಯು ರೀ ಹಾಂ